ಸಾಕುಪ್ರಾಣಿಗಳೆಂದರೆ ನಿಮಗೆ ಇಷ್ಟವೇ ಹೌದು ನನಗೆ ಸಾಕುಪ್ರಾಣಿಗಳು ಇಷ್ಟ ಇಲ್ಲ ಅಂತ ಅಲ್ಲ ಅದರಲ್ಲೂ ಕೂಡ ಹೆಚ್ಚಾಗಿ ನನ್ನ ಕಾಮಧೇನು ನನ್ನ ತಾಯಿ ನನ್ನ ಸನಾತನಿ ಅಂತ ಹೇಳ್ಬೋದು ಕಾಮಧೇನು ಆಕಳು ನಿಜಕ್ಕೂ ಕೂಡ ಅದು ನನಗೆ ತುಂಬ ಇಷ್ಟ ಅದನ್ನು ಸಾಕೋದಂದ್ರೆ ಕೂಡ ಇಷ್ಟ ಅದನ್ನು ಮುದ್ದು ಮಾಡೋದಕ್ಕೆ ಅಂದರೂನು ಕೂಡ ಇಷ್ಟ ಅದು ಕೂಡ ನನ್ನ ಬಳಿ ಇದೆ ನಿಜಕ್ಕೂ ಕೂಡ ನನ್ನ ಬಳಿ ಇದೆ ಯಾಕೆಂದರೆ ನನ್ನ ಬಳಿ ಇಲ್ಲ ನನ್ನ ಪಕ್ಕದ ಮನೆಯವರತಕ್ಕೆದ ಅದರ ಜೊತೆ ನಾನು ಇರ್ತೀನಿ ಅಂತ ಹೇಳ್ಬೋದು ಜಾಸ್ತಿ ಹೊತ್ತು ಇರಲ್ಲ ಸುಳ್ಳು ಅಂತೂನು ಹೇಳಕ್ಕೆ ಆಗಲ್ಲ ನನ್ನ ದೇವರ ಭಾವನಾತ್ಮಕ ಒಂದು ಭಾವನೆಯನ್ನು ಹೊಂದಿದ್ದೇವೆ ಅದರ ಜೊತೆಗೆ ಜೊತೆಗೆ ನನಗೆ ಯಾವ ಪ್ರಾಣಿ ಇಷ್ಟಇಲ್ಲ ಅಂತಂದರೆ ಎಲ್ಲ ಪ್ರಾಣಿಗಳು ಇಷ್ಟ ಅದರಲ್ಲೂ ಕೂಡ ಬೇರೆ ಪ್ರಾಣಿಗಳನ್ನು ನಾನು ವಿರೋಧ ಮಾಡೋದಿಲ್ಲ ಎಲ್ಲ ಪ್ರಾಣಿಗಳು ಕೂಡ ಇಷ್ಟ ಅದರಲ್ಲೂ ಕೂಡ ಹಸು ನನಗೆ ತುಂಬ ಇಷ್ಟ ಅಂತ ಹೇಳ್ಬೋದು ಜೈ ಕಾಮಧೇನು ಜೈ ಸನಾತನ್